ಕೇಳಿಸ್ತಿದೆಯಾ ಹಲೋ ಯಾರು ಹಾಂ ನಮಸ್ತೇ ಮೇಡಮ್ ಹೇಳಿ ಏನು ಹೇಳಿ ಮೇಡಮ್ ಆಯಿತು ಆಯಿತು ಹಾಂ ಮ್ಯಾಮ್ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಮಾತಾಡಿ ಅರ್ಥ ಆಗ್ತಾ ಇದೆ ಆಯಿತು ಕೆಮ್ಮಿದೆ ನೆಗಡಿ ಇದೆ ಮೇಡಮ್ ಯಾವತ್ತಿಂದ ಹೀಗೆ ಆಗಿರೊದು ಮೇಡಮ್ ಒಂದು ವಾರದಿಂದ ಇನ್ಫೆಕ್ಷನ್ ಇಟ್ಕೊಂಡು ಹೇಗಿದ್ದಿರಿ ಮ್ಯಾಮ್ ನೀವು ಹ್ಞೂ ಮತ್ತು ಇನ್ನೇನು ಆಗ್ತಿದೆ ಮ್ಯಾಮ್ ಏನಾಯಿತು ಎಲ್ಲಿಗೆ ಹೋಗಿದ್ರಿ ಏನು ಮಾಡಿಕೊಂಡ್ರಿ

ಹೌದ ಮೇಡಮ್ ಮೇಡಮ್ ಈ ಸಮಯದಲ್ಲೆಲ್ಲ ನೀವು ಆ ಕಡೇ ಆ ಥರ ಎಲ್ಲ ಇದು ಮಾಡ್ಕೋಬಾರದು ಮ್ಯಾಮ್ ಕ್ಲಿನಿಕ್ಕಿಗೆ ಒಂದು ಸತಿ ಬನ್ನಿ ಚೆಕ್ ಮಾಡ್ತೀನಿ ನಾನು ನಾಳೇ ಬೆಳಗ್ಗೇ ಒಂದು ಹತ್ತರಿಂದ ಹನ್ನೊಂದುವರೆ ಒಳಗೆ ಸಿಗ್ತೀನಿ ನಿಮಗೆ ಆಯಿತಾ ನೀವು ಬನ್ನಿ ನೀವು ಬರ್ಬೇಕಾದ್ರೆ ಬರ್ಬೇಕಾದ್ರೆ ಫ್ರೆಶ್ ಅಪ್ ಆಗಿ ಕ್ಲೀನಾಗಿ ಸ್ಯಾನಿಟೈಝ್ ಮಾಡಿಕೊಂಡು ಮಾಸ್ಕ್ ಎಲ್ಲ ಹಾಕೊಂಬನ್ನಿ ಕೆಮ್ಮೇನು ತುಂಬ ಇದೆಯಾ ಕೆರೆತ ಏನಾದ್ರು ಇದೆಯ ಕೆಮ್ಮು ಹೌದಾ ಮಾತಾ ಇದು ತಿಂದರೆ ಟೇಸ್ಟ್ ಗಿಸ್ಟ್ ಏನಾದರೂ ಗೊತ್ತಾಗ್ತಿದೆಯಾ ಇಲ್ಲವಾ ಹೌದಾ ನಾಳೆ ನೀವು ಬನ್ನಿ ರಕ್ತ ಪರೀಕ್ಷೆ ಬರ್ಕೊಡ್ತೀನಿ ಹಾಂ ಅದನ್ನು ತಗೋಂಡೋಗಿ ತೋರಿಸ್ಬಿಟ್ಟು ನನಗೇ ರಿಪೋರ್ಟ್ಸ್ ತಗೊಂ ತಗೋಂಬಂದ್ ತೋರಿಸಿ ಹಾಂ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಏನು ಮಾಡಬೇಕು ಅಂತ ಆದಷ್ಟು ಎಲ್ಲರಿಂದ ದೂರ ಇರಿ ಹೊರ್ಗಡೆ ಐಟಮ್ ಏನೂ ತಿನ್ನೋಕ್ ಹೋಗ್ಬೆಡಿ ಆಯಿತಾ ಎಣ್ಣೆ ಪದಾರ್ಥ ಜಿಡ್ಡಿನ ಪದಾರ್ಥ ಏನೂ ತಿನ್ನಬೇಡಿ ಈಗ ತುಂಬ ಸುಸ್ತು ಆಗ್ತಿದೆ ಅಂದರೆ ಮನೆಯಲ್ಲಿ ಶರ್ಬತ್ತು ಏನಾದ್ರು ಮಾಡ್ಕೊಡು ಕುಡೀರಿ ಸಧ್ಯಕ್ಕೆ ಏನಾಗೋದಿಲ್ಲ ಐಸ್ ವಾಟ್ರ್ ಬೇಡ ಕೋಲ್ಡ್ ವಾಟ್ರ್ ಬೇಡ ಕಾಯಿಸಿ ಆರ್ಸಿದ ನೀರನ್ನ ಆದಷ್ಟು ಉಪಯೋಗ್ಸಿ ಹಾಂ ಮನೇಲಿ ಏನಾದ್ರು ಡೋಲೋ ಟ್ಯಾಬ್ಲೆಟ್ಸ್ ಇದೆಯಾ ಎಮರ್ಜೆನ್ಸಿಗೆ ಹೌದಾ ಮತ್ತೆ ಒಂದು ನಾಲ್ಕು ತರಿಸ್ಕೊಂಡ್ ಇಟ್ಕೋಳಿ ಹಾಂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಗೋಳಿ ಮತ್ತು ಮಧ್ಯಾಹ್ನ ಮತ್ತು ನಾಳೆ ರಾ ಇವತ್ತು ರಾತ್ರಿಗೆ ತಗೋಳಿ ನಾಳೆ ಬೆಳಗ್ಗೆ ಒಂದು ತೊಗೊಂಡು ಬನ್ನಿ ಚೆಕ್ ಮಾಡಿಬಿಟ್ಟು ಏನಾಗಿದೆ ಅಂತ ಹೇಳ್ತೀನಿ ಒಬ್ಬರೇ ಬರೋಕ್ ಹೋಗ್ಬೆಡಿ ಜೊತೇಲಿ ಯಾರನ್ನು ಮಗನನ್ನ ಯಾರ್ನಾದ್ರು ಕರ್ಕೋ ಬನ್ನಿ ಆಯಿತಾ ಒಬ್ಬರೇ ಬರಬೇಡಿ ಹಾಂ ಹಾಂ ಈಗ ತಿನ್ಬೇಕಾಗಿರೋದಂದರೆ ನಿಮ್ಮ ಮಾಮೂಲಿ ಊಟ ಏನಿದೆಯೋ ಎಲ್ಲ ಮಾಡ್ಕೋಳಿ ಏನಾಗೋದಿಲ್ಲ ನಾಳೆ ಬೆಳಗ್ಗೆ ನೀವು ಬಂದ್ಬಿಟ್ರೆ ಸಾಕು ಕ್ಲಿನಿಕ್ಕಿಗೆ ನಾನು ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ ಆಯಿತಾ

ಓಕೆ ಓಕೆ ಓಕೆ ಧನ್ಯವಾದಗಳು ಆಯಿತು